ಸ್ಯಾಂಡಲ್ವುಡ್ಡು ಅಂದರೆ ಸ್ಯಾಂಡಲ್ವುಡ್ ಅಂತ ಏನಕ್ಕೆ ಅಂತಾರೆ ಅಂತ ಕೇಳ್ತಿದ್ದೀರಾ ಸ್ಯಾಂಡಲ್ವುಡ್ ಅಂತ ಕೂಗೋದು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕವನ್ನು ಗಂಧದ ಗುಡಿ ಎಂದೇ ಕೂಗುತ್ತಾರೆ ನಮ್ಮ ಕರ್ನಾಟಕದಲ್ಲಿ ಗಂಧದ ಮರ ಹೆಚ್ಚಾಗಿ ಬೆಳೆಯೋದರಿಂದ ಸ್ಯಾಂಡ್ ನಮ್ಮ ಫಿಲಮ್ ಇಂಡಸ್ಟ್ರಿಗೆ ಸ್ಯಾಂಡಲ್ವುಡ್ ಅಂತ ಹೆಸ್ರು ಕೂಗೋದು ಹಾಗೂ ಸ್ಯಾಂಡ್ಲ್ವುಡ್ಗಳಿಂದ ನಮಗೆ ಸ್ಯಾಂಡ್ಲ್ವುಡ್ಡಿಂದ ಒಳ್ಳೊಳ್ಳೆಯ ಪ್ರೋಡಕ್ಟ್ಸ್ಗಳು ಔಟ್ಪುಟ್ ಎಲ್ಲ ಸಿಗುತ್ತೆ ಎಕ್ಸಾಂಪಲ್ ಸೋಪು ಸ್ಯಾಂಡ್ಲ್ವುಡ್ ಸೋಪ್ಸು ಸ್ಯಾಂಡ್ಲ್ವುಡ್ ಪೌಡರು ಸ್ಯಾಂಡ್ಲ್ವುಡ್ ಆಯಿಲು ಈ ರೀತಿ ಸ್ಯಾಂಡ್ಲ್ವುಡ್ಡು ಇಂದ ಪದಾರ್ಥಗಳನ್ನ ತುಂಬ ಬಳ್ಸಿ ಪರಿಮಳದಕ್ಕೆ ಎಲ್ಲ ರೀತಿ ಇದಕ್ಕೂ ಬಳಸ್ತಾರೆ ಜೊತೆಗೆ ಇದು ತುಂಬ ಕಾಸ್ಟ್ಲಿ ಇಲ್ಲಿ ನಮ್ಮ ದೇಶದಲ್ಲಿ ತುಂಬ ಎಕ್ಸ್ಪೋರ್ಟು ಈ ಸ್ಯಾಂಡ್ಲ್ವುಡ್ಡು ರೆ ಎಕ್ಸ್ಪೋರ್ಟ್ ಆಗುತ್ತೆ ಸ್ಯಾಂಡ್ಲ್ವುಡ್ಡು ಇಂದ ತುಂಬ ಉಪಯೋಗ ಆಗೋ ಅಂಥ ಪದಾರ್ಥ ಅದು ಸ್ಯಾಂಡ್ಲ್ವುಡ್ ಬಗ್ಗೆ ಎರಡು ಮಾತಿಲ್ಲ ಸ್ಯಾಂಡ್ಲ್ವುಡ್ಡು ಪ್ರತಿಯೊಂದು ಸೋಪ್ಗಳಲ್ಲು ಯೂಸ್ ಮಾಡ್ತಾರೆ ಅದರಲ್ಲಿ ನಾವು ಹೆಚ್ಚಾಗಿ ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಅಂದ್ರೆ ಮೈಸೂರ್ ಸ್ಯಾಂಡ್ಲ್ ಸೋಪ್ ಮಾ ಕರ್ನಾಟಕದ ನಂಬರ್ ಒನ್ ಬ್ರ್ಯಾಂಡಾಗಿ ನಿಂತಿದೆ ಮೈಸೂರ್ ಸ್ಯಾಂಡ್ಲ್ ಸೋಪ್ ಅದಕ್ಕೆ ಗಂಧ ಗಂಧ ಮರವನ್ನು ಬೆಳೆಸುತ್ತಾರೆ ಅದೇ ಅದೇ ಕಂಪ್ನಿಯಲ್ಲಿ ಮೈ ಯಾವ್ದು ಸ್ಯಾಂಡಲ್ವುಡ್ ಅನ್ನೋದು ಶುರ್ವಾಗಿ ನೈಸರ್ಸ್ ನೈಸರ್ಗಿಕ ಕೊಟ್ಟಂಥ ಒಂದು ಉಡುಗೊರೆ ಅದು ಪರಿಮಳ ತುಂಬ ಚೆನ್ನಾಗಿರುತ್ತೆ ಗಂಧ ಸುಗಂಧವಾಗಿರುತ್ತೆ ಸ್ಮೆಲ್ ಅದ್ರದ್ದು ಅದನ್ನ ಒಳ್ಳೆಯ ಇದಕ್ಕೆಲ್ಲ ಬಳಸ್ತಾರೆ ಟಾಲ್ಕ್ ಪೌಡ್ರು ಅಂತೆ ಅದ್ರ ಜೊತೆಗೆ ಸ್ಯಾಂಡ್ಲ್ವುಡ್ಡು ಅಗರಬತ್ತಿ ಇದು ಬ ತಯಾರಿ ಮಾಡಕ್ಕೆ ಪ್ರಾಮುಖ್ಯತೆ ಕೊಟ್ರು ಅನ್ನೋದ್ಕಿಂತ ಇದು ನಮ್ಮ ಮೈಸೂರಿನ ಮಹಾರಾಜರು ಇದನ್ನು ಮೊದಲು ಪ್ರಯೋಗ ಮಾಡುತ್ತಿದ್ದ ಬರುತ್ತಾ ಬರುತ್ತಾ ಅದನ್ನು ಇಂಪ್ರುಮೆಂಟ್ ಮಾಡ್ಕೊಂಡು ಅದ್ರಿಂದ ಏನೇನು ಉತ್ಪಾದನೆ ಮಾಡ್ಬೋದು ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಅವರು ಹೆಚ್ಚಿನ ಓದಿರೋ ಅಂಥ ವ್ಯಕ್ತಿ ಆಗಿದ್ದರಿಂದ ಅವತ್ತಿನ ದಿನ ಕಾಲದಲ್ಲಿ ಅವರು ಹೆಚ್ಚಾಗಿ ಓದಿದ್ದರಿಂದ ಪ್ರಾಮುಖ್ಯತೆಗಳನ್ನು ಕೊಟ್ಟು ಯಾವಯಾವ ದ್ರವ್ಯದಿಂದ ಈಗ ಸ್ಯಾಂಡ್ಲ್ವುಡ್ಡಿಂದ ಏನೇನು ಮಾಡ್ಬೋದು ಅದ್ರಿಂದ ಏನೇನು ಉಪಯೋಗ ಅದೆಲ್ಲ ತಿಳ್ಕೊಂಡೇ ಅವರು ಮೈಸೂರ್ ಸ್ಯಾಂಡಲ್ ಸೋಪ್ ಅನ್ನೋ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡುತ್ತಾರೆ ಅದರಿಂದ ಈಗ ತುಂಬ ಎಲ್ಲ ಉಪಯೋಗ ಏನೇನು ಆಗ್ತಿದೆ ಅನ್ನದು ಎಲ್ಲರ್ಗೂ ಗೊತ್ತಿದೆ ಮೈಸೂರ್ ಸ್ಯಾಂಡಲ್ ಸ್ಟೊಪ್ಪು ನಂಬರ್ ಒನ್ ಕರ್ನಾಟಕದ ಬ್ಯಾಂಡು ಮೈಸು ನಮ್ಮ ಕರ್ನಾಟಕವನ್ನು ಗಂಧದ ಗುಡಿ ಎಂದೇ ಈಗಲೂ ಎಲ್ಲರೂ ಕರೆಯುತ್ತಾರೆ ಹೌದು ಸ್ಯಾಂಡಲ್ವುಡ್ ಅಂತ ಕೂಗೋದೆ ಅದಕ್ಕೇನೆ ಗಂಧದ ಗುಡಿ ಅಂತ ಹೇಳ್ತೀವಲ ನಮ್ಮ ಕರ್ನಾಟಕಾನ ಅದಕ್ಕೆ ಸ್ಯಾಂಡಲ್ವುಡ್ ಅಂತ ಕೂಗೋದು